ನಾನು ಈಗ ಅಡುಗೆ ಮಾಡುವ ವಿಧಾನವನ್ನು ಹೇಳುತ್ತೇನೆ ಒಂದು ಉಪ್ಪಿಟ್ಟು ಮಾಡುವ ವಿಧಾನ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿ ರವೆ ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ಕರಿಬೇವು ಸಾಸಿವೆ ಜೀರಿಗೆ ನೀರು ಸ್ಟೌವ್ ಹಚ್ಚಿ ನೀರನ್ನು ಕಾಯಿಸಲು ಇಡಬೇಕು ಒಂದು ಕಡೆ ಇನ್ನೊಂದು ಕಡೆ ರವೆ ಸ್ವಲ್ಪ ಬಿಸಿ ಮಾಡಿ ಇಟ್ಟುಕೊಳ್ಳಬೇಕು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಬೇ ಇಷ್ಟಪಟ್ಟ ತರಕಾರಿಗಳನ್ನ ಎಲ್ಲದನ್ನೂ ಹೆಚ್ಚಿಕೊಂಡು ಅದರಲ್ಲಿ ಹಾಕಿ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಆಮೇಲೆ ಕಾದಿರುವ ನೀರನ್ನು ಹಾಕಿ ಸ್ವಲ್ಪ ಕುದಿದ ಮೇಲೆ ಉಪ್ಪು ಬೆರೆಸಿ ಆಮೇಲೆ ರವೆ ಹಾಕಿ ಅದನ್ನು ಚೆನ್ನಾಗಿ ಗೋಲಿಸಿ ಸ್ವಲ್ಪ ಅರಳಲು ಬಿಡಬೇಕು ಆಮೇಲೆ ಸ್ವಲ್ಪ ಲಿಂಬೆಹಣ್ಣು ಕಾಯಿ ತ್ ತೆಂಗಿನಕಾಯಿ ತುರಿ ಕೊತ್ತಂಬ್ರಿ ಸೊಪ್ಪು ಮೇಲೆ ಹಾಕಿ ಮುಚ್ಚಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಚೆನ್ನಾಗಿ ಗೋಲ ಕೆಳಗಿಂದ ಮೇಲೆ ಗೋಲಿಸಿ ಬಿಸಿಯಾಗಿರುವಾಗ ತಿನ್ನಲು ಬಡಿಸಿದರೆ ತುಂಬ ರುಚಿಯಾಗಿರುತ್ತದೆ ಮತ್ತು ಅರ್ಧ ಗಂಟೆ ಒಳಗೆ ಉಪ್ಪಿಟ್ಟು ತಯಾರಿ ಮಾಡಬಹುದು ಮನೆಗೆ ಯಾರಾದರೂ ಬಂದರೂ ಬೇಗ ರಡಿ ಮಾಡಿದರೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಇದು ಉಪ್ಪಿಟ್ಟು ಮಾಡುವ ವಿಧಾನ ನನಗೂ ತುಂಬ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ